ನಮಸ್ತೆ ಹೇಳಿ ಹೌದು ಹೇಳಿ ಏನು ಆಗಬೇಕಿತ್ತು ನಮ್ಮ ಸಂಗೀತ ಟ್ರಾವೆಲ್ ಏಜೆಂಟ್ ಇಂದ ನಿಮಗೆ ಒಳ್ಳೆ ಆಫರ್ ಇದೆ ಯಾಕಂದರೆ ನೀವು ಈಗ ಫ್ಯಾಮಿಲಿ ಅವರು ಬರ್ತಿರೋದ ಅಥ್ವಾ ಸಿಂಗಲ್ ಅಥ್ವಾ ಜೋಡಿ ಮೇಲೆ ಬರ್ತಿರೋದ ಹೌದ ಹೌದ ನಮ್ಮದು ಒಂದು ಕುಟುಂಬಕ್ಕೆ ಅಂತ ಹೇಳ್ಕೊಂಡು ಒಂದು ಟಿಟಿ ಅರೇಂಜ್ ಮಾಡ್ತೀವಿ ನಾವು ಅದ್ರುದು ನಾವು ಪೇಮೆಂಟನ್ನು ಕೂಡ ನಾವೆ ಮಾಡ್ತೀವಿ ಅಂದರೆ ನಾವು ಆನ್ಲೈನಲ್ಲೂ ತಗೋಳ್ತೀವಿ ಅಥ್ವ ಬಂದ ತಕ್ಷಣ ಕ್ಯಾಶಲ್ಲಿ ಕೂಡ ನೀವು ಕೋಡ್ಬೋದು ನಮಗೆ ಒಂದು ದಿನದ ಒಂದು ಏನು ಪ್ರವಾಸ ಇದೆ ಅದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ಎಂಟು ಸಾವಿರವನ್ನು ನಾವು ಪೇ ಮಾಡ್ತೀವಿ ಅದರಲ್ಲಿ ಊಟ ತಿಂಡಿ ಪ್ರತಿಯೊಂದು ಕೂಡ ನಮ್ಮದೇ ಆಗಿರುತ್ತೆ ನೀವು ಹೇಳುವಂತಹ ಒಳ್ಳೇ ಹೋಟೆಲ್ ಎಲ್ಲಿದೆ ಅಲ್ಲೇ ನಿಮಗೆ ಊಟವನ್ನು ಮಾಡಿಸಿ ನಿಮಗೆ ಮತ್ತು ನೀವು ಎಲ್ಲಿ ಹೇಳ್ತೀರೋ ಆ ಪ್ರದೇಶಕ್ಕೆ ನಿಮ್ಮನ್ನ ತಲುಪ್ಸೋ ತನಕ ನಾವು ವ್ಯವಸ್ಥೆಯನ್ನ ಮಾಡಿಕೊಡ್ತೀವಿ ಹೌದು ನೀವೂ ಅಂಕೋಲದಲ್ಲಿ ಅಂಕೋಲ ಅಂತ ಇದೆ ಅಲ್ಲಿ ನೀವು ಮುರುಡೇಶ್ವರ ಆಮೇಲೆ ಅಲ್ಲೆ ಹತ್ತಿರದಲ್ಲಿ ಗೋಕರ್ಣ ಅಂತ ಇದೆ ಆಮೇಲೆ ನೀವು ಅಂಕೋಲದಲ್ಲೇ ಕೆಲವೊಂದು ವಿಶೇಷವಾದ ದೇವಾಲಯಗಳನ್ನೆಲ್ಲ ನೋಡ್ಬೋದು ಹಾಗಾಗಿ ನೀವು ಊಟದ ಸಮಯದಲ್ಲಿ ಬೇಕಿದ್ರೆ ಅಂಕೋಲದಲ್ಲೀ ಶುದ್ಧ ಸಸ್ಯಾಹಾರಿ ಊಟಗಳನ್ನು ಸಿಗುವಂತಹ ಹಾಂ ಅನೇಕ ಹೋಟೆಲ್ಗಳಿದಾವೆ ಹೌದು ನೀವೀಗಾ ಬೇಕಿದ್ರೆ ಅದ್ರದ್ದು ರೇಟಿಂಗ್ಸ್ ನೋಡೊದಿದ್ರೆ ನೀವು ಗೂಗಲಲ್ಲಿ ಕೂಡ ನೋಡ್ಬೋದು ಉದಾಹರಣೆಗೆ ಕಾಮತ್ ಪ್ಲಸ್ ಅಂತ ಇದೆ ಆದರೂ ಕೂಡ ನೀವು ರೇಟಿಂಗ್ ನೋಡ್ಬೋದು ನಿಮ್ಗೆ ಅದೇ ಹೋಟೆಲಿನೋರು ಬೇರೆ ಬೇರೆ ಪ್ರದೇಶದಲ್ಲೂ ಕೂಡ ಇದಾರೆ ನಿಮ್ಗೆ ಹೊನ್ನಾವರ ಹೋದರೆ ಹೊನ್ನಾವರ ಕುಮಟ ಹೋದರೆ ಕುಮಟ ನಿಮಗೆಲ್ಲಿ ಹತ್ತಿರ ಆಗುತ್ತೆ ಸರ್ ನಿಮಗೆ ಅಲ್ಲಿ ಊಟಕ್ಕೆ ವ್ಯವಸ್ಥೆ ಮಾಡ್ಕೊಡ್ಲಿಕ್ಕೆ ಆಗುತ್ತೆ ಮಾಡಿ ಪರವಾಗಿಲ್ಲ ಅದನ್ನು ನಾವು ಚೆಕ್ ಮಾಡಿ ಹೇಳ್ತೀವಿ ಇಲ್ಲ ಇಲ್ಲ ನೀವು ಕುಟುಂಬ ಸಮೇತ ಬರ್ತಿದಿವಲ್ಲ ನಿಮಗೆ ಒಳ್ಳೆರೀತಿ ಇಂದ ನಾವು ಸಹಕರಿಸ್ತಿವಿ ಪ್ರಾಬ್ಲಮ್ ಇಲ್ಲ ಆಯಿತು ಆಯಿತು